ನಾನು ಪುಸ್ತಕಗಳನ್ನು ಅಂಗಡಿಗಳಲ್ಲಿ ಖರೀದಿಸುತ್ತೇನೆ ಏನಾದರು ದೊಡ್ಡ ದೊಡ್ಡ ಪುಸ್ತಕಗಳು ಬೇಕಾಗಿದ್ದರೆ ಚಿಕ್ಕಬಳ್ಳಾಪುರ ಚಂದ್ರು ಎಂಬ ಬುಕ್ಶ್ಟಾಲ್ನಲ್ಲಿ ಕೊಂಡುಕೊಳ್ಳುತ್ತಿದ್ದೇನೆ ಅದೇ ಥರ ನಮಗೆ ಯಾವುದಾದರು ಪುಸ್ತಕಗಳು ಬೇಕಾಗಿದ್ದರೆ ನಮ್ಮ ಕಾಲೇಜಿನಲ್ಲೇ ಕೊಡುತ್ತಾರೆ ಇನ್ನು ಏನಾದರು ಇಲ್ಲಿ ಶ್ಟೋರ್ಗೆ ಬಂದಿಲ್ಲ ಅಂದರೆ ನಾವು ಹೊರಗಡೆ ಅಂಗಡಿಗಳಲ್ಲಿ ತೊಗೊಳ್ಳುತ್ತೇವೆ ಆದ್ದರಿಂದ ನಾವು ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ತೊಗೊಂಡು ಓದು ತ್ತಿರುದರಿಂದ ತುಂಬ ಉಪಯೋಗ ಇದೆ ಅದೇ ಥರ ಯಾವುದಾದರು ಬುಕ್ಸ್ಗಳನ್ನು ತೊಗೊಳ್ಬೇಕಾದ್ರೆ ಏನಾದರು ಬೇಕಾಗಿದ್ದರೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗುದರಿಂದ ನಮಗೆ ತುಂಬ ಅನುಕೂಲ ಆಗುತ್ತಿದೆ ಹಂಗೆ ಇಲ್ಲಿ ನಮಗೆ ಮಂಚೇನ ಹಳ್ಳಿಯಲ್ಲಿ ಹತ್ರ ಇರುವುದರಿಂದ ಇಲ್ಲೇ ಬುಕ್ಸ್ಗಳನ್ನು ತೊಗೊಳ್ಳುತ್ತೇನೆ ಅದರಿಂದ ನಮಗೆ ಒಂದುಸ್ವಲ್ಪ ಕಡಿಮೆ ರೇಟು ಬೀಳುತ್ತದೆ ಚಿಕ್ಕಬಳ್ಳಾಪುರ ಹೋದ್ರೆ ಇಲ್ಲಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಭೌದು ಆದರಿಂದ ನಾವು ಏನಾರು ಜಾಸ್ತಿ ಬುಕ್ಸ್ಗಳು ಅಥವಾ ಇನ್ನು ಏನಾದರು ಬೇರೆ ಬೇರೆ ವಸ್ತುಗಳು ಬೇಕಾಗಿದ್ದರೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೇವೆ ಇಲ್ಲ ಗೌರಿಬಿದನೂರು ಹೋಗುತ್ತೇವೆ